ನಿಮಗೆಲ್ಲ ಗೊತ್ತಿರೊ ಹಾಗೆ ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಕನ್ನಡ ಮಾತಾಡೋರ ಸಂಖ್ಯೆನೇ ಕಡಿಮೆ ಆಗಿದೆ ಈಗ ಬೆಂಗಳೂರಲ್ಲೇ ನೋಡಿ ಬೇರೆ ರಾಜ್ಯದವರೆ ತುಂಬ ತುಂಬ್ಕೊಂಡ್ಬಿಟ್ಟವ್ರೆ ಹಾಂ ಅವ್ರ ಜೊತೆ ನಾವು ವ್ಯವಹಾರ ಮಾಡಬೇಕು ಅಂದರೆ ನಮ್ಗೆ ಹಿಂದಿ ಬರಬೇಕು ಇಲ್ಲ ಅಂದರೆ ಇಂಗ್ಲೀಷ್ ಆದರೂ ಬರಬೇಕು ಇನ್ನೂ ಬೆಂಗಳೂರಲ್ಲೇ ಆಗಲಿ ಇನ್ನು ಬೇರೆ ಯಾವ್ದಾರೂ ಕಂಪ್ನಿಗಳಲ್ಲೇ ಆಗಲಿ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ತಗೊಬೇಕು ಅಂದರೆ ಇಂಗ್ಲೀಷ್ ಕಡ್ಡಾಯವಾಗಿ ಬರಲೇಬೇಕು ಆಯಿತಾ ವ್ಯವಹಾರ ಮಾಡಕ್ಕೆ ಅಥವಾ ಏನಕ್ಕಾದರೂ ಆಗಲಿ ಒಂದು ಮಾತಾಡೋಕ್ಕಾದ್ರು ಇಂಗ್ಲೀಷ್ ಬರ್ಲೇಬೇಕು ಅವ್ರ ಜೊತೆ ಆ ಥರ ಪರಿಸ್ತಿತಿ ಬಂದುಬಿಟ್ಟಿದೆ ಬೇರೆ ರಾಜ್ಯದಿಂದ ಬಂದುಬಿಟ್ಟು ಕನ್ನಡ ಕಲ್ತಕೊಳ್ಳೋದೇ ಇಲ್ಲ ಅವರು ನಾವೇ ಅವ್ರ ಭಾಷೆ ಕಲ್ಕೊಂಡು ಮಾತಾಡ್ತಿವಿ ಅವ್ರ ಜೊತೆ ಅದು ಒಂದು ಹೇಳ್ಬೇಕು ಅಂದರೆ ನಮಗೆ ತೊಂದರೆ ಆಗಿರೋದು ನಾವೇ ನಮಗೆ ತೊಂದರೆ ಮಾಡ್ಕೊತಿದೀವಿ ಅವ್ರ ಭಾಷೆನ ಕಲ್ತ್ಕೊಂಬಿಟ್ಟು ನಾವೇ ಮಾತಾಡಿಬಿಟ್ಟು ಅವರಿಗೆ ಕನ್ನಡ ಕಲಿಸ್ಬೇಕು ಅನ್ನೋದೆ ಮರೆತೋಗಿದ್ದೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಗೇ ಬೆಲೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಹೇಳ್ಬೇಕು ಅಂದರೆ ಹೇಳ್ಬೇಕಂದ್ರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರೊ ಎಷ್ಟೋ ಶಾಲೆಗಳಲ್ಲಿ ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಮಾತಾಡಿಸ್ ಮಾತಾಡ್ಬೋದು ನಾವು ಆರಾಮಾಗಿ ಈಗ ಸರ್ಕಾರಿ ಶಾಲೆಗಳಿರ್ತವೆ ಅಲ್ಲೆಲ್ಲ ಕನ್ನಡ ಮಾತಾಡ್ಬೋದು ಆದರೆ ಖಾಸಗಿ ಶಾಲೆಗಳಿರ್ತವಲ್ಲವಾ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಅದರಲ್ಲಿ ನಾವು ಕನ್ನಡ ಮಾತಾಡೊಂಗೆ ಇಲ್ಲ ಕನ್ನಡ ಮಾತಾಡಿದ್ರೆ ದಂಡ ಹಾಕ್ತಾರೆ ಅಂತೆ ನಾವು ಎಂಥ ಪರಿಸ್ಥಿತಿಗೆ ತಲುಪಿದ್ದೀವಿ ಕರ್ನಾಟಕದಲ್ಲಿ ಇದ್ದು ನಾವು ನಾವು ಮಾತು ಕಲಿತಿದ್ದು ಫಸ್ಟು ಕನ್ನಡ ಭಾಷೆಯಲ್ಲಿ ಇಡಿ ಪ್ರಪಂಚ ಜ್ಞಾನ ಪಡೆದಿದ್ದು ಫಶ್ಟು ಕನ್ನಡ ಭಾಷೆಲಿ ಹೇಳ್ಬೇಕಂದ್ರೆ ನಾವು ಇಂಗ್ಲೀಷ್ ಭಾಷೆ ಕಲಿತಿದ್ದು ಕನ್ನಡ ಭಾಷೆಯಲ್ಲಿ ಅಂಥದ್ದರಲ್ಲಿ ಇವಾಗ ನಾವು ಕನ್ನಡ ಮಾತಾಡಿದ್ರೆ ದಂಡ ಹಾಕ್ತಾರಂತೆ ಕಾಲೆ ಪ್ರೈವೇಟು ಕಾಲೇಜ್ಗಳಲ್ಲಿ ಈಗ ದೊಡ್ಡ ದೊಡ್ಡ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲೆಲ್ಲ ಕನ್ನಡ ಮಾತಾಡಿದ್ರೆ ದಂಡ ಹಾಕ್ತಾರಂತೆ ಇಂಥ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ ನಮ್ಮ ಭಾಷೆ ಮೇಲೆ ನಾವು ಅಭಿಮಾನ ಉಳಿಸ್ಕೊಬೇಕು ಯಾಕೆಂದರೆ ಅದು ನಮಗೆ ಒಂದು ಜ್ಞಾನ ಕೊಟ್ಟಿರೊ ಭಾಷೆ ಉಳಿಸ್ಕೊಬೇಕು ತುಂಬ ಕಷ್ಟ ಆಗಿದೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಬದುಕೋದೇ ಕಷ್ಟ ಆಗಿದೆ ಬೇರೆ ರಾಜ್ಯಕ್ಕೋಗಿ ಬದ್ಕೊದು ಹೋಗ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆನೇ ಬೆಲೆಯಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಇನ್ನು ಕನ್ನಡ ಬಂದು ಬರಿ ಕನ್ನಡನೆ ಬಂದು ನಿನಗೆ ಇಷ್ಟೇ ನಾಲೆ ಎಷ್ಟೇ ಬುದ್ಧಿ ಇದ್ದರೂನೂ ಏನಿದ್ದರೂನು ಎಷ್ಟೇ ವಿದ್ಯಾಭ್ಯಾಸ ತಗೊಂಡಿದ್ದರೂನು ಬರೀ ಕನ್ನಡ ಭಾಷೆ ಇಟ್ಟುಕೊಂಡು ಒಂದು ಕೆಲಸ ತಗೊಳ್ಳೊಕ್ಕೂ ಆಗ್ತಾ ಇಲ್ಲ ನಾವು ಅಂಥ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಿವಿ ಆಗಲೇ ಅದಕ್ಕೆ ಕನ್ನಡ ಭಾಷೆಯ ಮೇಲೆ ಫಶ್ಟು ನಾವೇ ಕನ್ನಡಿಗರಿಗಾಗಿ ನಾವು ಫಶ್ಟು ಅಭಿಮಾನನ ಬೆಳೆಸ್ಕೊಬೇಕು ತುಂಬ ಕಷ್ಟ ಆಗಿದೆ ಈಗ ಹೇಳ್ಬೇಕಂದ್ರೆ ಬೆಂಗಳೂರಂಥ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗಲಿ ಒಬ್ರ ಹತ್ರ ವ್ಯವಹಾರ ಮಾಡಬೇಕಂದ್ರೆ ನಮಗೆ ಬೇರೆ ಭಾಷೆ ಬರಲೇಬೇಕು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಬರಲೇಬೇಕು ಇಲ್ಲ ಅಂದರೆ ನಾವು ಅವ್ರ ಜೊತೆ ವ್ಯವಹಾರ ಮಾಡೋಕ್ಕೂ ಕಷ್ಟ ಆಗಿದೆ ಅಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ ತುಂಬ ಕಷ್ಟ ಆಗ್ತಿದೆ ಹೇಳ್ಬೇಕಂದ್ರೆ ಕನ್ನಡಿಗರಿಗೆ ಕನ್ನಡ ಎಷ್ಟೋ ವಿದ್ಯಾರ್ಥಿಗಳು ಅವರಿಗೆ ತುಂಬ ಜ್ಞಾನ ಇರುತ್ತೆ ಹೇಳ್ಬೇಕಂದ್ರೆ ಆದರೆ ಒಂದೇ ಒಂದು ಅಂದರೆ ಅವ್ರಿಗೆ ಇಂಗ್ಲೀಷ್ ಭಾಷೆ ಬರೋಲ್ಲ ಇಂಗ್ಲೀಷ್ ಭಾಷೆ ಬರದೇ ಇರೋದಕ್ಕೆ ಬೇರೆಯವ್ರ ಜೊತೆ ಇಂಗ್ಲೀಷಲ್ಲಿ ವ್ಯವಹಾರ ಮಾಡದೇ ಇರೊ ಕಾರಣಕ್ಕೆ ಎಷ್ಟೋ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕೆಲಸ ಸಿಕ್ತಿಲ್ಲ ಅಂಥ ಪರಿಸ್ಥಿತಿ ನಮಿಗೆ ಬಂದುಬಿಟ್ಟಿದೆ ಕನ್ನಡಿಗರಾಗಿ ಇದೆಲ್ಲ ಎಲ್ಲರಿಗು ಕನ್ನಡಾಭಿಮಾನ ಬರಬೇಕು ಹೇಳಬೇಕಂದ್ರೆ ನಮ್ಮ ರಾಜ್ಯದ ಕಂಪ್ನಿಗಳೇ ನಮಿಗೆ ಕ ಬರಿ ಕನ್ನಡ ಭಾಷೆ ನೋಡಿಬಿಟ್ಟು ಕೆಲಸ ಕೊಡ್ತಾ ಇಲ್ಲ ನಾವು ಇಂಗ್ಲೀಷ್ ಕಲ್ತ್ಕಂಡ್ರೆ ಮಾತ್ರ ಅಂದರೆ ಅದಕ್ಕೂ ಒಂದು ಅರ್ಥ ಇದೆ ಹೇಳ್ಬೇಕಂದ್ರೆ ಈಗ ಬೇರೆ ದೇಶದವ್ರ ಜೊತೆ ಎಲ್ಲ ವ್ಯವಯ್ಹಾರ ಮಾಡಬೇಕಾಗುತ್ತೆ ಅವಾಗ ನಮ್ಗೆ ಇಂಗ್ಲೀಷ್ ಬರಲೇಬೇಕು ಅಂದರೆ ಹೇಳ್ಬೇಕಂದ್ರೆ ಕನ್ನಡಕ್ಕೂ ಸ್ವಲ್ಪ ಆದ್ಯತೆ ಕೊಡಬೇಕು ಈಗ ಎಲ್ಲ ಶಾಲೆಗಳಲ್ಲೂ ಕನ್ನಡವನ್ನು ಕಡ್ಡಾಯವಾಗಿ ಕಲಿಸ್ಬೇಕು ನಮ್ಮ ಭಾಷೆ ಉಳಿಸ್ಕೊಬೇಕು ಅನ್ನೋದು ಎಲ್ಲರಿಗು ಬರಬೇಕು ಆ ಥರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ ಹೇಳ್ಬೇಕಂದ್ರೆ ನಮ್ಮ ಭಾಷೆನ ನಾವು ಉಳಿಸ್ಕೊಬೇಕು ಬೆಳೆಸ್ಬೇಕು ಅಭಿಮಾನವನ್ನು ಇಟ್ಟುಕೋಬೇಕು ಇದು ಒಬ್ಬಳು ಕನ್ನಡತಿಯಾಗಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ